ಒಬ್ಬ ಚಿಕ್ಕ ಬಾಲಕ ಅಂತ ಬಂದಾಗ ಒಬ್ಬ ಚಿಕ್ಕ ಬಾಲಕನಿಗೆ ನಿಮ್ಮ ಹಣವನ್ನು ಹಿಂಪಡೆಯುವುದು ಅಂದರೆ ಬ್ಯಾಂಕಿನಿಂದ ಹಣವನ್ನು ಯಾವ ರೀತಿ ತೆಗೆದ್ಕೊಳ್ಬೇಕು ಹಿಂಪಡಿ ಹಿಂಪಡಿಬೇಕು ಅಂತ ಯಾವ ರೀತಿ ಅಂತ ಯಾವ ರೀತಿ ಹೇಳ್ಕೊಡ್ಬೇಕು ಅಂತಂದರೆ ಆ ಬಾಲಕನಿಗೆ ಪಾಸ್ಬುಕ್ ಮಾಡಿಸ್ಕೊಂಡಿದ್ದಾನೆ ಅಂತ ಕೇಳಬೇಕು ಯಾವ ಅಕೌಂಟ್ ಅಂತ ಕೇಳಬೇಕು ಎಸ್ ಬಿ ಅಕೌಂಟಾ ಕೆನರ ಬ್ಯಾಂಕ್ ಅಕೌಂಟಾ ಮುಂತಾದವು ಅದರಲ್ಲಿ ಉಳಿತಾಯ ಖಾತೆನ ಚಾಲ್ತಿ ಖಾತೆನ ವಿವರಿಸಬೇಕು ಈ ರೀತಿ ಉಳಿತಾಯ ಖಾತೆ ಅಂದರೆ ಏನಾಗುತ್ತೆ ಚಾಲ್ತಿ ಖಾತೆಯನ್ನು ಏನು ಮಾಡುತ್ತೆ ಅಂತ ಹೇಳಬೇಕು ಅವನಿಗೆ ಉಳಿತಾಯ ಖಾತೆ ಆದರೆ ಉಳಿತಾಯ ಮಾಡುವಂತಾರೆ ಮಾಡಿದರೆ ಚಾಲ್ತಿ ಖಾತೆ ಅಂದರೆ ಬಿಸ್ನೆಸ್ ವ್ಯವಹಾರ ನಡೆಸುವಂತರ ಮಾಡುವಂಥ ಖಾತೆ ಅಂತ ವಿವರಿಸಬೇಕು ಅದಾದ್ಮೇಲೆ ಉಳಿತಾಯ ಖಾತೆ ಆಯಿತು ಅಂತ ಬಂದಾಗ ಜೀರೊ ಅಕೌಂಟ್ ಬ್ಯಾಲೆನ್ಸ್ ಸಾವ್ರ ರೂಪಾಯಿ ಇರುವಂಥ ಮಿನಿಮಮ್ ಬ್ಯಾಲೆನ್ಸ್ ಅಂತ ಚೆಕ್ ಮಾಡಬೇಕು ಅವ್ನು ಅಕೌಂಟಲ್ಲಿ ಇವಾಗ ಬ್ಯಾಂಕಿಗೆ ಹೋಗಿದ್ದಾನೆ ಅಂತನ ಅಲ್ಲಿರುವಂತಹ ರಿಸಿಪ್ಟನ್ನ ತೆಗೆದುಕೊಂಡು ಅದು ಚ ರಿಸಿಪ್ಟನ್ನ ತುಂಬುವುದರ ಮೂಲಕ ಅವನ ವಿವರಗಳನ್ನು ಹಾಕಿ ದಿನಗಳನ್ನು ಹಾಕಿ ಮುಂತಾದವುಗಳನ್ನು ಎಲ್ಲ ಹಾಕಿ ಅಕೌಂಟ್ ನಂಬರನ್ನು ಹಾಕಿ ಅವನು ಎಷ್ಟು ಬೇಕು ಅಂತ ಅಮೌಂಟನ್ನು ಹಾಕಿ ಅವನ ಸಿಗ್ನೇಚರನ್ನು ಹಾಕಿ ಕೊಟ್ಟರೆ ಬ್ಯಾಂಕಿನಲ್ಲಿ ಕೊಟ್ಟರೆ ಆ ಬ್ಯಾಂಕಿನವರು ಅದನ್ನು ವೆರಿಫೈ ಮಾಡಿ ಅದನ್ನು ವೆರಿಫೈ ಮಾಡಿ ಅವನಿಗೆ ದುಡ್ಡನ್ನು ಕೊಡುತ್ತಾರೆ ಈ ರೀತಿ ಅವನಿಗೆ ವಿವರಿಸಬೇಕು